ಹಾಂ ಹೇಳಿ ರೀ ಮೇಡಮ್ ಹಾಂ ರೀ ಮೇಡಮ್ ನಾವು ಟೇಲರ್ ಟೇಲರ್ ರೀ ಸ್ಟಾರ್ ಟೇಲರ್ ಅಂತ ಹೇಳಿ ರೀ

ಕಾಲೇಜ್ನಾಗೆ ರೀ ಏನು ಸ್ಕೂಲ್ನಾಗೆ ರೀ ಸ್ಕೂಲ್ನಾಗೆ ರೀ ಹಾಂ ರೀ ಹಾಂ ರೀ ಮೇಡಮ್ ಹಾಂ ತರಿಸಿ ನಾವು ಯುನಿಫಾರ್ಮ್ ಹೋಲಿತೇವೆ ರೀ ಮತ್ತೆ ಹಾಗೆ ನಾರ್ಮಲ್ ಮಾರೇಜ್ ಡ್ರಸಸ್ನು ಹೋಲಿತೇವೆ ರೀ ಯುನಿಫಾರ್ಮ್ ಎಷ್ಟು ಜನಕ್ಕೆ ಬೇಕಾಗ್ತದೆ ರೀ ಮ್ಯಾಮ್

ಹಾಂ ಓವರಾಲ್ ಹಂಡ್ರೆಡ್ ಆಗತ್ತೆ ರೀ ಹಾಂ ಹಾಂ ರೀ ಮೇಡಮ್ ಹಾಂ ಯುನಿಫಾರ್ಮ್ ಕಲ್ಲರ್ ನೀವು ಮಾಡಿ ರಿ ಬಟ್ಟೆ ನಾ ಸೆಲೆಕ್ಟ್ ಮಾಡ್ತೀನಿ ರೀ ನೀವು ಕ್ವಾಲಿಟಿ ಗೀಲಿಟಿ ಏನು ಟೆನ್ಶನ್ ತಗೋ ಬೇಡ್ರಿ ಮೇಡಮ್ ಹ್ಞೂ ಹಾಂ ರೀ ನೀವು ಕಲ ಕೈ ಜಸ್ಟ್ ಕಲ್ಲರ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡಿ ಹೋಗಿ ಬಿಡಿರಿ ನಾವು ನಾವು ಉಳ್ದಿದ್ದು ಎಲ್ಲ ನಾವು ಅವು ಕ್ವಾಲಿಟಿ ವ್ಯಾರೆಂಟಿ ಕೋಡ್ತೀನಿ ರೀ ಇಲ್ಲ ಅಂತಂದರೆ ಸುಮ್ಮುನೆ ಆಕಡೆ ಅದರದ್ದು ಹಾಂ ವಾರಂಟಿ ತಗೋರಿ ಯಾಕಂದರೆ ನಾವು ಸ್ಟಾರ್ ಟೇಲರ್ ಅಂತ ಅಂದಿದ್ದ ಮೇಲೆ ಮೂಲ ಇಲ್ಲಿ ಪ್ರಸಿದ್ದವಾಗಿದ್ದು ಗುಲ್ಬರ್ಗನಾಗೆ ನಾವೇ ರೀ ಎಲ್ಲಾ ನಮ್ಮ ಬಳಿ ಇಂದ ಹೊಲಿಸ್ಕೊಂಡು ಹೋಗ್ತಾರೆ ಮತ್ತೆ ನಿಮ್ಗೆ ಏನರಾ ಇದು ಆಗ್ಬಾರ್ದು ಅಂತೇಳಿ ವ್ಯಾರೆಂಟಿನು ಕೊಡ್ತೀನಿ ರೀ ಅದಕ್ಕೆ ಹಾಂ ರೀ ಹಾಂ ರೀ ಹಾಂ ರೀ ಹ್ಞೂ ಹ್ಞೂ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಜೊತೆ ಕಲ್ತ್ರೆ ಛಲೋ ಇರ್ತತೆ ಹಾಂಗೆ ಟೆನ್ಶನ್ ತಗೋ ಬೇಡ ರಿ ಮೇಡಮ್ ಮಾಡಾಕನು ರೀ ಅದು ಹಾಂ ಹಾಂ ರೀ ಸರಿ ರೀ ಅದು ನಿಮ್ಮ ನಿಮ್ಮ ಬ್ರ್ಯಾಂಡೆಡ್ ಸ್ಕೂಲಿಗೆ ಯಾವ ಟೈಪ್ ಬೇಕಾತ್ತೆ ಅಂತ ಹೇಳ್ ನೀವೇ ತಿಂಕ್ ಮಾಡ್ಕೊಂಡು ಹೇಳಿ ರೀ ಮೇಡಮ್ ಯಾಕಂದ್ರೆ ಅದು ನಾವು ಸೆಲೆಕ್ಟ್ ಮಾಡ್ದು ಹಂಗಾರೆ ನಾವು ಬೇಡ ರೀ ಅದು ನಿಮ್ಮ ಮ್ಯಾನೇಜ್ಮೆಂಟ್ ಇರ್ತೀರ ಅಲ್ಲ ರಿ ಸ್ಕೂಲಿದು ನೀವು ಒಂದು ಬೋರ್ಡ್ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಅನಸ್ತದ ನೀವು ಯಾವ ಟೈಪ್ ಹೊಲಿ ಅಂತೀರೋ ಆ ಟೈಪ್ ಹಾಂ ರೀ ಹಾಂ ರೀ ಒಂದು ಹದಿನೈದು ದಿವ್ಸ್ನಾಗೆ ಡೆಲಿವರಿ ಮಾಡ್ತೀವಿ ನೋಡಿರಿ ಒಂದು ಹಂಡ್ರೆಡ್ ಇವು ಹಂಡ್ರೆಡ್ ಯುನಿಫಾರ್ಮ್ಸ್ ನೀವು ಅಂದಿರಲ್ಲ ಹಂಡ್ರೆಡ್ ಪೀಸಸ್ ಎಲ್ಲ ಒಂದು ಫಿಫ್ಟಿನ್ ಡೇಸ್ನಾಗೆ ಆಗ್ತದೆ ರೀ

ಹಾಂ ರೀ ಮೇಡಮ್ ಹಾಂ ಹಾಂ ಹಾಂ ಹೌದು ಹೌದು ರೀ ಹಾಂ ಹಾಂ ಸರಿ ಮೇಡಮ್ ಸರಿ ರೀ ಹಂಗೆ ಮಾಡ್ತೀವಿ ರೀ ಆಯ್ತು ರೀ ಮ್ಯಾಮ್ ಇಲ್ಲಿ ಇವತ್ತಿನ ಹಿಡಿದು ಹದಿನೈದು ದಿವ್ಸ ಹಿಡೀರಿ ಹದಿನೈದುದ ದಿವ್ಸ ಹದಿನೈದನೇ ದಿವ್ಸ ನಿಮ್ಮ ಸ್ಕೂಲಿಗೆ ಬಂದು ತಲುಪ್ತದೆ ನೋಡಿರಿ ಹಂಡ್ರೆಡ್ ಪೀಸ್ ಅಮೌಂಟ್ ನೋಡಿರಿ ಹುಡುಗರು ಅಂತ ಒಂದು ದಿಸಲಿಂದ ಸಾವಿರ ರೂಪಾಯಿ ಇದು ಬೀಳ್ತಾವೆ ರೀ ಬಟ್ಟೆ ನಮ್ಮ ಕಡೆನೇ ಇರ್ತದೆ ಹೊಲಿಯಾದು ನಮ್ಮ ಕಡೇನೇ ಇರ್ತದೆ ಸಾವಿರ ರೂಪಾಯಿ ಒಂದು ಜೋಡಿ ಹಾಂ ಹುಡುಗರು ಸ್ಕೂಲ್ ಹುಡುಗರು ಅಂತ ಅಂದಿದ್ದ ಸಂಬಂಧ ಹಂಗಿತ್ತು ಅಂದ್ರೆ ಎರಡು ಸಾವಿರ ಆತದೆ ರೀ ಮೇಡಮ್ ಹಂಗಲ್ಲ ರೀ ಈಗ ನೀವು ಸ್ಟೂಡೆಂಟ್ಸ್ ಅಂತ ಸ್ಟೂಡೆಂಟ್ಸ್ ಅಂತ ಅಂದಿದ್ದ ಸಲಿನೇ ನಾ ಕಮ್ಮಿ ಮಾಡಿನಿ ರೀ ಹಂಗಾ ಸ್ಟೂಡೆಂಟ್ಸ್ ಅಂತ ಅಂದಿದ್ದ ಸಲಿನೇ ನಾ ಕಮ್ಮಿ ಮಾಡಿನಿ ರೀ ಹಂಗೆ ನಿಮ್ಮಗೆ ಇದು ಆಗತ್ತೆ ಅಂದ್ರೆ ಹದಿನೇಳು ನೂರ ಐವತ್ತು ರೂಪಾಯಿ ಕೊಡಿರಿ ಮೇಡಮ್ ಇಲ್ಲ ಇಲ್ಲ ರೀ ಮ್ಯಾಮ್ ಇಲ್ಲ ರೀ ಹಂಗೆ ಇಲ್ಲ ನಾವು ಲಾಸ್ ಆತದೆ ರೀ ನಿಮ್ಗೆ ಹದಿನೈದು ದಿವ್ಸ್ನಾಗೆ ಟೈಮ್ ಟು ಟೈಮ್ ಬೇಕು ಬ್ರ್ಯಾಂಡೆಡ್ ಬಟ್ಟೆ ಬೇಕು ಹಾಗೆಲ್ಲಾ ಅಂತ ಈಗ ಬ್ರ್ಯಾಂಡೆಡ್ ಸ್ಕೂಲ್ ಅಂದಿದ್ದ ಮೇಲೆ ಹಿಂದೆ ಮುಂದೆ ಏನು ನೋಡ್ತೀರಿ ಎರಡು ನೂರು ರೂಪಾಯಿಗೆ ಕೊಟ್ಟಕಾಗ ಹದಿನೈದು ನೂರ ಐವತ್ತು ಅದಕ್ಕೆ ಹದಿನೇಳು ನೂರ ಐವತ್ತು ರೀ ಹ್ಞೂ ನೋಡಿರಿ ಮೇಡಮ್ ಆಯ್ತು ರೀ ಮೇಡಮ್ ಹಾಗಾರೆ ಮಾಡಣ ತಗೋರಿ ಇಲ್ಲರಿ ಹಾಂ ರೀ ಮೇಡಮ್